ಹಾಂ ಹಲೋ ರೀ ನಮಸ್ಕಾರ ಹಲೋ

ಹಾಂ ನಂದಿನಿ ಮೇಸ್ತ್ರಿ ಅವ್ರಾ ರೀ ಹಾಂ ನಮಸ್ಕಾರ ಅಮ್ಮಾ ಅದು ಸ್ವಲ್ಪ ನಮ್ಮದೊಂದು ರೂಮ್ ಕಟ್ಟೋದಿತ್ರಿ ಮ್ಯಾಲೆ ಅದಕ್ಕೆ ಅದ್ರದ್ದೆಲ್ಲ ಎಷ್ಟು ಬರ್ತವೆ ಖರ್ಚು ವೆಚ್ಚ ಅಂತ ಎರ್ಡ್ಕಿಸಿಂದ ನಿಮ್ಮ ಕೇಳ್ಬೇಕಂತ ಕ್ಯಾಳ್ದೆ

ರೇ ಏ ಇಲ್ಲವ್ವಾ ಒಂದು ರೂಮಿಗೆ ಭೀ ಒಂದೂವರೆ ಲಕ್ಷ ಅಂದ್ರೆ ಹೆಂಗೆ ರೀ ಒಂದು ರೂಮು ಒಂದು ಹ್ಞೂ ಸ್ವಲ್ಪ್ ಏನಾರ ಕಡಿಮೆ ಮಾಡಿರಿ ಇಲ್ಲ ಇಲ್ಲ ನಿಮಗೇ ಎಲ್ಲ ಗೊತ್ತಿರ್ತವಲ್ಲ ಹಂಗೇನು ಇಲ್ಲ ಬಿಡಿರಿ ವಿಶ್ವಾಸ ಅದ ಹಂಗೇನು ಇಲ್ಲ ರೀ ಸ್ವಲ್ಪ್ ಏನಾರ ಜರಾ ಕಡಿಮೆ ಮಾಡ್ತೀರೇನೋ ಅಂತ ನಮ್ದು

ಮತ್ತೆ ಅದನ್ನು ಇಲ್ಲ ಮ್ಯಾಮ್ ಮೆಟ್ರ್ಯಲ್ ಎಲ್ಲ ಛಲೋ ಹಾಕ್ತೀರಿಲ್ಲ ಇಲ್ಲ ರೀ ಇಲ್ಲ ಹೇಳೋದೊಂದು ಮಾಡ್ತಾರೆ ರೀ ಕೇಳೋದೊಂದ್ ಮಾಡ್ತಾರೆ ರೀ ಅದಕ್ಕೆ ಅಂದೆ ಭಾಳ ಮಂದಿ ಹೀಗೆ ಮಾ ಎಲ್ಲ ಕಟ್ಟೋದು ಕಟ್ಟೋದ್ರೊಳಗೆ ಏನೂ ಗೊತ್ತಾಗೋಲ್ಲ ಆಮೇಲೆ ಗೊತ್ತಾತವೆ ರೀ ಅವು ನೀವು ಕೆಲಸ ಮಾಡುವಾಗ ಏನೂ ಅನ್ಸೋಲ್ಲ ಎಲ್ಲ ಸೇಮ್

ಹ್ಞೂ ಇಲ್ಲ ಎಲ್ಲ ಛಲೋ ಇರ್ಬೇಕು ನೋಡಿ ರೀ ನಂಬರ್ ಒನ್ ಮ್ ಕ್ವಾ ಇದ್ ಗ ಇದು ಇರ್ಬೇಕ್ ಮತ್ತೆ ಕ್ವಾಲಿಟಿ ಹ್ಞೂ ಇಲ್ಲ ಅದೇ ನಿಮ್ಗೆ ಗಿರಾಕಿ ಬರ್ತಾರೆ ಬಿಡ್ರಿ ನಮ್ಮ ರೂಮ್ ಕಟ್ಟೋದನ್ನ ನಮ್ದು ಪೂರಾ ಬ ನಾವು ಬಳಸೋರಿಗೆಲ್ಲ ಕಷ್ಟ ಆಗ್ತದ್ ನೀವು ಸರ್ಯಾಗಿ ಮಾಡಲಿಲ್ಲಪ್ಪ ಅಂತಂದ್ರೆ ಮತ್ತೆ ನಾವು

ಇಲ್ಲ ರೇಟ್ ಭೀ ಕಮ್ಮಿ ಅಂತೀರಿ ಮತ್ತೆ ಇಲ್ಲ ಅದು ರೇಟ್ ರೇಟನ್ನೂ ಕಮ್ಮಿ ಹಾಕಿ ಮತ್ತೆ ಇಲ್ಲ ರೇಟ್ ರೇಟ್ ಕಮ್ಮಿ ಮಾಡಿರಿ ಸ್ವಲ್ಪ್ ಇಲ್ಲಿ ಈಗ್ಲೇ ಹೇಳಿ ರೀ ಫೈನಲ್ ಮಾತು ಆಮ್ಯಾಲೆ ಸರಿ ಅನ್ಸಂಗಿಲ್ಲ ಅದು ಈಗ್ಲೇ ಒಂದು ಸಲ ಹೇಳ್ದ್ರಿ ಅಂದ್ರೆ ನಮಗೆ ಜರಾ ಗೊತ್ತಾಗ್ತದೆ ನಮ್ಮ ಮನೆಯೋರು ಕೇಳ್ತಿರ್ತರೆ ರೈ ಎಷ್ಟು ಅಂತ ಹೆಂಗ ಅದಕ್ಕೆ ನೀವು ಕರೆಕ್ಟ್ ಅವ್ರಿಗೆ ಎಸ್ಟಿಮೆಂಟ್ ಬರ್ಲ ಬರ್ತದೆ ನಮಗೆ ಅದಕ್ಕೆ ನೀವು ಸ್ವಲ್ಪ್ ಏನಾರ ಕಡಿಮೆ ಮಾಡಿರಿ ಇಷ್ಟೇ ಹಾ ಯಾಕೆ ಆಗೋಲ್ಲ ಕರಿಯವ್ವ ಎಷ್ಟು ದಿನ್ದಾಗ ಕ ರೆಡಿ ಮಾಡ್ಕೊಡ್ತೀರಿ ಹ್ಞೂ ಆದಷ್ಟು ಜಲ್ದಿ ಇಲ್ಲ ಆದಷ್ಟು ಜಲ್ದಿ ಮಾಡಿಕೊಡ್ರಿ ನಮ್ಮ ಮಗ್ಳದ್ದು ಮದ್ವೆ ಅದ ಅದಕ್ಕೆ ಹಾಂ ಹಾಂ ಬನ್ರಿ ಮತ್ತೆ ಭೇಟಿ ಆಗೋಣ